ಸ್ನೇಹಿತರೇ ಇವತ್ತು ಈ ಮೊಬೈಲ್ ಫೋನ್ ಏನೇನಾಗುತ್ತೆ ಅಂತ ಹೇಳ್ಕೊಬೋದು ಮೊಬೈಲ್ ಫೋನಲ್ಲಿ ಸಣ್ಣ ಮಕ್ಳಿಗೆ ಕೊಡ್ತಾರೆ ಮೊಬೈಲ್ ಫೋನ್ ಸಣ್ಣ ಮಕ್ಕಳು ಅದಿಲ್ಲಾಂದರೆ ಸಣ್ಣ ಮಕ್ಕಳು ಊಟನೇ ಮಾಡೋಲ್ಲ ಊಟನೂ ಮಾಡೋಲ್ಲ ಮಲಗೋದೂ ಇಲ್ಲ ನಿದ್ದೇನು ಮಾಡೋಲ್ಲ ಈ ಥರ ಮೊಬೈಲ್ ಫೋನಿಂದ ಅನಾಹುತಗಳಾಗ್ತಾ ಇರ್ತವೆ ಮತ್ತು ಮೊಬೈಲ್ ಫೋನು ಮೊಬೈಲ್ ಫೋನ್ ಇಲ್ಲಾಂದ್ರೆನೂ ಕೆಲಸನೂ ಆಗೋಲ್ಲ ಮೊಬೈಲ್ ಫೋನ್ ಬೇಕೇ ಬೇಕು ಆದರೂ ಕೆಲವು ವಿಚಾರಗಳಲ್ಲಿ ನೋಡಿದ್ರೆ ಮೊಬೈಲ್ ಫೋನ್ ಬೇಡವೇ ಬೇಡ ಅನಿಸುತ್ತೆ ಕೆಲ್ವು ವಿಚಾರಗಳಲ್ಲಿ ಮೊಬೈಲ್ ಫೋನ್ ಬೇಕು ಈಗ ಈ ಬ್ಯಾಂಕು ಅಕೌಂಟ್ಸು ಹಾಳು ಮೂಳು ಏನೇನೋ ಮಾಡ್ತಾರಲ್ಲ ಈಗ ಬ್ಯಾಂಕ್ ಅಕೌಂಟ್ಸಲ್ಲಿ ಈ ಕೆಲವ್ರು ಗೊತ್ತಿಲ್ದಿರೋರಿಗೆ ಏನೋ ಫೋನ್ ಮಾಡ್ತಾರೆ ಒ ಟಿ ಪಿ ಹೇಳಿ ಅಂತಾರೆ ಗೊತ್ತಿಲ್ಲದೇ ಇರೋರು ಒ ಟಿ ಪಿ ಹೇಳ್ಬಿಡ್ತಾರೆ ಒ ಟಿ ಪಿ ಹೇಳ್ದ್ರೆ ಅವಾಗೇನಾಗುತ್ತೆ ಅವರು ಬ್ಯಾಂಕಲ್ಲಿರೋ ಅವರು ಅಮೌಂಟೆಲ್ಲಾನು ಹ್ಯಾಕ್ ಮಾಡಿ ತಗೊಂಡ್ಬಿಡ್ತಾರೆ ಇವ್ರ್ಗೆ ಗೊತ್ತಾಗೋಲ್ಲ ಏನು ಮಾಡೋದು ಈ ಥರ ಆಗೋಗುತ್ತೆ ಮತ್ತು ಇನ್ನು ಮೊಬೈಲ್ ಫೋನಿಂದ ಭಾಳಷ್ಟು ಅದೇ ಕೆಲಸ್ವಾಗಿ ಮೊಬೈಲ್ನ ಹಿಡ್ಕೊಂಡೆ ಇರ್ತಾರೆ ಕೈಯಲ್ಲಿ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡೆ ಇದ್ದರೆ ಕಣ್ಣಿನ ದೃಷ್ಟಿಗೆ ತೊಂದರೆ ಆಗುತ್ತೆ ಅವ್ರ ಮೆಯ್ನ್ಡ್ ಮೇಲೆಯೂ ಸ್ವಲ್ಪ ಪರಿಣಾಮ ಬೀರುತ್ತೆ ಇದನ್ನೆಲ್ಲ ಸಣ್ಣ ಮಕ್ಕಳಿಗೆ ಕೊಡಬಾರ್ದು ದೊಡ್ಡೋರಿಗೂ ಅಷ್ಟೇ ಹುಡ್ಗ್ರು ಹುಡ್ಗೀರು ಎಲ್ರೂ ಅಷ್ಟೇ ಹೇಳೋದು ಇದನ್ನ ಸ್ವಲ್ಪ ಯೂಸ್ ಮಾಡೋದು ಅವಶ್ಯಕತೆ ಇದ್ದಾಗ ಮಾತ್ರ ಯೂಸ್ ಮಾಡಬೇಕು ಅವಶ್ಯಕತೆ ಇಲ್ಲದೆ ಇದ್ರೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬರಿ ಅದರಲ್ಲೇ ಮುಳುಗಿಬಿಟ್ಟಿರ್ತಾರೆ ಕೆಲವ್ರು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಅದರಿಂದ ಎಷ್ಟೆಷ್ಟು ದುಷ್ಪರಿಣಾಮಗಳಾಗತ್ತೆ ಅಂತ ಅವ್ರ್ಗೆ ಗೊತ್ತಿರೋಲ್ಲ ಇವಾಗೇನೋ ಆಗ ಬಿಸಿ ರಕ್ತ ಇದ್ದಾಗ ಗೊತ್ತಾಗೋಲ್ಲ ಯಾರಿಗೆ ಆಗಲಿ ರಕ್ತ ಸ್ವಲ್ಪ ಕಡಿಮೆ ಕಡಿಮೆ ಆಗ್ತಾ ಆಗ್ತಾ ಅವ್ರ ಕಣ್ಣಿನ ದೃಷ್ಟಿ ಮೆಯ್ನ್ಡ್ ಮೇಲೆ ಎಲ್ಲಾನೂ ದೃಷ್ಟಿ ಬೀರುತ್ತೆ ಅದಕ್ಕೋಸ್ಕರ ಯಾರೇ ಆಗಲಿ ಮೊಬೈಲ್ ಫೋನ್ ಯೂಸ್ ಮಾಡುವಾಗ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಮಾಡಬೇಕು ಅವಶ್ಯಕತೆ ಇಲ್ದಿರ ಸುಮ್ಮ ಸುಮ್ಮನಾದ್ರೂ ಏನಕ್ಕೆ ಯೂಸ್ ಮಾಡಬೇಕು ಮಾಡಬಾರ್ದು